ಫೋಟೋಗ್ರಫಿಲ್ಲೂ ಕೂಡ ಸ್ಪರ್ಧೆಗಳ್ನ ನಡೆಸ್ತಾರೆ ಅಲ್ಲೂ ಕೂಡ ಇವಾಗ ಫೋಟೋಗ್ರಫಿ ಮೇಲೆ ಇವಾಗ ತುಂಬ ಆಸಕ್ತಿ ಇರೋರು ವೈಲ್ಡ್ಗಳ್ ಫೋಟೋ ಇವಾಗ ಫೋಟೋಗ್ರಫಿಲ್ಲೂ ವಿಧ ವಿಧವಾದ ಕಾರ್ಯಕ್ರಮಗಳು ನಡಿತಾವೆ ಮತ್ತು ಅದರಲ್ಲೂ ಕೂಡ ವೈಲ್ಡ್ ಫೋಟೋಗ್ರಾಫಿ ನೇಚರ್ ಫೋಟೋಗ್ರಫಿ ಈ ರೀತಿ ಡಿಫ್ರೆಂಟ್ ಟೈಪ್ಸಿದೆ ಇವಾಗ ಈ ರೀತಿಗಳ್ ಫೋಟೋಗಳ್ ತೆಗೆದಿರೋರೆಲ್ಲ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಾರ್ಟಿಸ್ಪೇಟ್ ಮಾಡ್ತಾರೆ ಮತ್ತು ರಾಷ್ಟೀಯ ಮಟ್ಟದಲ್ಲೂ ಕೂಡ ಪಾರ್ಟಿಸ್ಪೇಟ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷ್ನಲ್ ಫೋಟೋಗ್ರಫಿ ಅಥಾರಿಟಿ ಅಂತ ಅವ್ರದ್ದೆ ಒಂದು ಆರ್ಗನೈಝೇಶನ್ ಇದೆ ಅಲ್ಲಿ ಪ್ರದರ್ಶಿಸ್ತಾರೆ ಅವ್ರು ತೆಗೆದಿರೋ ಸುಂದರವಾದ ಫೋಟೋಗಳ್ನ ಅದರಲ್ಲಿ ಯಾರು ತುಂಬ ಚೆನ್ನಾಗ್ ತೆಗೆದಿರ್ತಾರೋ ಅವರನ್ನ ಸೆಲೆಕ್ಟ್ ಮಾಡಿ ಅವರಿಗೇ ಪ್ರೈಝನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ದೇಶ ನಮ್ಮ ದೇಶದಲ್ಲೂ ನಡೆಯುತ್ತೆ ಇಂಡಿಯನ್ ಫೋಟೋಗ್ರಾಫಿ ಆರ್ಗನೈಝೇಶನ್ ಅಂತ ಇದೆ ಅದರಲ್ಲೂ ಕೂಡ ತುಂಬ ನಮ್ಮ ದೇಶದಲ್ಲಿ ತೆಗ್ದಿರೋ ಇವಾಗ ನೇಚರ್ ಫೋಟೋನೋ ಮತ್ತು ಪ್ರಾಣಿಗಳ್ ಫೋಟೋಗಳು ವೈಲ್ಡ್ ಫೋಟೋಗ್ರಾಫಿ ಈ ರೀತಿ ಫೋಟೋಗಳ್ನ ಕಾಂಪಿಟೇಷನಲ್ಲಿ ಪ್ರದರ್ಶಿಸ್ತಾರೆ ಅದನ್ನ ಜಾ ಜಡ್ಜಸ್ಗಳು ಯಾರು ತುಂಬ ಚೆನ್ನಾಗಿ ಅವ್ರು ಅಂಥವ್ರಿಗೆ ಪ್ರೈಝನ್ನು ಕೊಡ್ತಾರೆ ಈ ರೀತಿ ಮಾಡೋದು ಒಂದು ಫೋಟೋಗ್ರಫಿಯವರಿಗೆ ಅದೊಂದು ತುಂಬ ಖುಷಿಯಾದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಇವಾಗ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ ಇವಾಗ ಸ್ಪೋರ್ಟ್ಸಲ್ಲಿ ಹೆಂಗೆ ಯಾರು ಚೆನ್ನಾಗ್ ಆಡ್ತಾರೋ ಅವ್ರಿಗೆ ಮಾತ್ರ ಪ್ರೈಸ್ ಕೊಡ್ತಾರೆ ಅದೇ ರೀತಿ ಫೋಟೋಗ್ರಫಿಯಲ್ಲೂ ಕೂಡ ಯಾರು ಚೆನ್ನಾಗಿ ಫೋಟೋಗಳ್ನ ಕ್ಯಾಪ್ಚರ್ ಮಾಡ್ಕೊತಾರೋ ಅಂಥವ್ರಿಗೆ ಪ್ರಶಸ್ತಿ ಅಂತ ಬಹುಮಾನವನ್ನು ಇಟ್ಟಿರ್ತಾರೆ ಈ ರೀತಿ ಆದಾಗ ಎಲ್ಲಾರಿಗು ತುಂಬ ಆಸಕ್ತಿ ಇರುತ್ತೆ ಇವಾಗ ಫೋಟೋಗ್ರಫಿನ ಆಬಿ ಮಾಡಿಕೊಂಡಿರೋರು ಅವ್ರು ಇದರಲ್ಲಿ ಮುನ್ನುಗ್ಗಲು ಅವ್ರಿಗು ತುಂಬ ಒಂದು ಇಷ್ಟವಾಗುತ್ತೆ ಈ ರೀತಿ ಸಂಸ್ಥೆಗಳಿರೋದ್ರಿಂದ ಅವ್ರಿಗು ಕೂಡ ತುಂಬ ಸಹಾಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ